ಶಾಲೆ ಅನ್ನೋದು ಶಾಲೆ ಅಂತ ಅಂದ್ರೆ ನಾವು ಎಲ್ಲವನ್ನು ಕಲಿಯುವಂತಹ ಒಂದು ಪಾಠ ಶಾಲೆ ಪಾಠ ಶಾಲೆ ಅಂತಂದ್ರೆ ಎಲ್ಲನೂ ನಾವು ಅಲ್ಲಿ ಕಲೀತೀವಿ ಮಕ್ಕಳನ್ನ ತಾಯಂದಿರು ಇವಾಗ ಉದ್ಯೋಗಕ್ಕೆ ಹೋದ ಮೇಲೆ ಅವ್ರು ಏನು ಮಾಡ್ತಾರೆ ಸ್ಕೂಲಿಗೆ ಲಗೂನ ಎಡ್ಮಿಷನ್ ಮಾಡಿಸ್ಬಿಡ್ತಾರೆ ಈಗ ಎಂತಹ ಪರಿಸ್ಥಿತಿ ಎಂತಹ ವಾತಾವರಣ ಉದ್ಭವ ಆಗೇದ ಅಂತಂದ್ರೆ ಎಷ್ಟು ಶಾಲೆಗಳ ಶಾಲೆಗಳ ನಡವೆ ನಾವು ಅಂತರವನ್ನು ನೋಡ್ತಾ ಇದೀವಿ ಅನ್ ಅಂದ್ರೆ ಅಂತರ ಅಂತ ಅಂದ್ರೆ ನಡುವೆ ಭಾಳ ಸರ್ಕಾರಿ ಶಾಲೆ ಅಂತಿರ್ತದೆ ಆಮೇಲೆ ಖಾಸಗಿ ಶಾಲೆ ಅಂದ್ರೆ ನಗರ ಪ್ರದೇಶದೊಳಗೆ ನಗರ ಪ್ರದೇಶದೊಳಗೆ ಏನಾಗ್ಯದ ನಗರ ಪ್ರದೇಶದೊಳಗೆ ಖಾಸಗಿ ಶಾಲೆಗಳ ದರ್ಬಾರು ಜಾಸ್ತಿ ನಡದು ಬಿಟ್ಟದ ಅಂದ್ರೆ ಖಾಸಗಿ ಶಾಲೆಗಳು ಹೆಂಗೆ ಹೇಳ್ತವೆ ಅದನ್ನು ಕೇಳಲೇಬೇಕಾದಂತಹ ಪರಿಸ್ಥಿತಿಗಳು ಈಗ ನಗ್ ನಗರ ಪ್ರದೇಶದಲ್ಲಿ ಅದು ಕಾಮನ್ ಆಗಿಬಿಟ್ಟದ ಅಂದ್ರೆ ಶಾಲೆಯೊಳಗ ಹೆ ಪ್ರಿನ್ಸಿಪಲ್ ಅನ್ನೋರು ಏನು ಹೇಳ್ತಾರ ಅದನ್ನು ನಾವು ಮಾ ಕೇಳಲೇಬೇಕು ಅಂಥ ಪರಿಸ್ಥಿತಿ ಅವರು ಎಷ್ಟೇ ಫೀಝ್ ಇಡಲಿ ಅದನ್ನು ಯಾವ ರೀತಿಯಾದಂತಹ ಒಂದು ಯುನಿಫಾರ್ಮ್ ಇಟ್ಟಿರ್ತಾರ ಆ ಯುನಿಫಾರ್ಮ್ ಅಂದ್ರೆ ನಗರ ನಗರದ ಭಾಗದ ಅಂದ್ರೆ ನಗರ ಭಾಗದ ಒಂದು ಶಾಲೆಗಳ ಪರಿಸ್ಥಿತಿ ಹೆಂಗೆ ಆಗ್ಯದ ಅಂದ್ರೆ ಶಿಸ್ತನ್ನು ಹೇಳಿಕೊಡ್ತಾರ ಆದ್ರೆ ಬರೀ ಶಿಸ್ತೇ ಎಲ್ಲವನ್ನೂ ಕಲಿಸಿಕೊಡ್ತದೆ ಅನ್ನುವ ಒಂದು ಭಾವನೆ ತಪ್ಪು ಶಿಸ್ತು ಹೆಂಗೆ ಅಂದ್ರೆ ನಗರ ನಗರ ಭಾಗದೊಳಗೆ ಬರೀ ಹೆಂಗೆ ಇರಬೇಕು ಸ್ ಚಲೋತ್ನಾಗ ತಲೆ ಬಾಚ್ಕೊಂಡು ಬರಬೇಕು ಒಳ್ಳೆಯ ಇಸ್ತ್ರಿ ಮಾಡಿದಂಥ ಯುನಿಫಾರ್ಮ್ ಹಾಕೊಂಡು ಬರಬೇಕು ಆಮೇಲೆ ಬುಕ್ಸಿಗೆ ನೀಟಾಗಿ ಕವರ್ ಹಾಕಬೇಕು ಕ ಆಮೇಲೆ ಬ್ಯಾಗ್ಸು ಹಿಂಗೆ ಇಂಥವ ಬ್ಯಾಗ್ಸ್ ಇರಬೇಕು ವಾಟ್ರ್ ಬಾಟಲ್ ಹಿಂಗೇ ಇರಬೇಕು ಊಟದ ಡಬ್ಬಿ ಹಿಂಗೇ ಇರಬೇಕು ಅನ್ನುವಂತಹ ಎಷ್ಟೊಂದು ರೀತಿ ನೀತಿಗಳನ್ನು ಆಮೇಲೆ ರೂಲ್ಸ್ ಅಂತೀವಿ ನಾವು ರೂಲ್ಸನ್ನು ಹಾಕ್ಬಿಡ್ತಾರ ರೂಲ್ಸ್ ಹಾಕ್ತಾರ ಆದ್ರೆ ಅದೇ ನಮ್ಮ ಸರ್ಕಾರಿ ಶಾಲೆ ಒಳಗೆ ಯಾವುದೇ ರೀತಿಯಾದಂತಹ ಇರಂಗಿಲ್ಲ ಯುನಿಫಾರ್ಮ್ ಅಂದ್ರೆ ಸಮವಸ್ತ್ರಗಳನ್ನು ಸರ್ಕಾರವೇ ಕೊಡ್ತದೆ ಫೀಸ್ ಕೊಡ್ತದೆ ಫೀಸ್ ಅಂದ ಅಲ್ಲಿ ಎಷ್ಟು ಫೀಸ್ ಇರ್ತದಲ್ಲ ಅದನ್ನು ಗೊರ್ ಸರ್ಕಾರಿ ಶಾಲೆಗಳಲ್ಲಿ ಗ್ರಾಮೀಣ ಭಾಗದೊಳಗೆ ಅದು ತುಂಬ್ತದೆ ಆದ್ರೆ ಆಮೇಲೆ ಈಗ ಫೀಝದ್ದಾಯ್ತು ಮತ್ತು ಫೀಝದಾಯಿತು ಈಗ ಮಕ್ಕಳು ಎಲ್ಲಿ ಜಾಸ್ತಿ ಕಲಿತವೆ ಅದೂ ಮುಖ್ಯವಾದಂತಹ ಅಂಶ ಆಗ್ತದೆ ಅಂದ್ರೆ ಈಸ್ ಖಾ ನಗರದ ಪ್ರದೇಶ್ದೊಳಗೆ ಅಂದ್ರೆ ಖಾಸಗಿ ಸ್ಕೂ ಶಾಲಿಗೆ ನಾವು ಮಕ್ಳನ್ನು ಎಡ್ಮಿಶನ್ ಮಾಡಿಸಿದಾಗ ಬರೀ ಏನು ಸಿಲಬಸ್ ಇಷ್ಟು ಅದ ಅದು ಇರ್ತವೆ ಪರೀಕ್ಷೆಗಳು ಇರ್ತವೆ ಅದನ್ನು ಮಾಡಬೇಕು ಇದನ್ನು ಬರೆಸ್ಬೇಕು ಅನ್ನುವಂತಹ ಕೆಲ್ವೊಂದು ವಿಪ್ರೀತವಾದಂತಹ ರೂಲ್ಸ್ ಇರ್ತವೆ ಆದ್ರೆ ಅದೇ ನಾವು ಗ್ರಾಮೀಣ ಭಾಗದ ಸ್ಕೂಲ್ ಒಳಗೆ ನೋಡಿದ್ರೆ ನಾವು ಕೆಲವು ಶಿಕ್ಷಕರು ಏನು ಕಲಿಸ್ತಾರ ನಾವು ಹೆಂಗೆ ಇರಬೇಕು ನಾವು ಹೆಂಗೆ ಈ ಮಾಡಬೇಕು ನಾವು ಏನು ಮಾಡಬೇಕು ನಾವು ಏನು ಮಾಡಬಾರ್ದು ಅನ್ನೋದನ್ನ ಕಲಿಸಿ ಕೊಡ್ತಾರ ಇನ್ನೊಂದು ಮುಖ್ಯವಾದಂತಹ ವಿಷಯನ್ನ ನಿಮ್ಮ ಜೊತಿಗೆ ನಾವು ಹಂಚಿಕೊಂಡ್ರೆ ಎಂಥ ಖುಷಿ ಅನಿಸ್ತದೆ ಅಂತಂದ್ರೆ ಸರ್ಕಾರಿ ಅಂದರೆ ಗ್ರಾಮೀಣ ಭಾಗದ ಶಾಲೆಯೊಳಗೆ ಇದ್ದಂಥ ಏನು ಮಕ್ಕಳು ಭಾಳ ಅವ್ರದ್ದೂ ಮೆ ಮಾನಸಿಕ ಸಮರ್ಥತೆ ಎಷ್ಟು ಇಂಪ್ರು ಆಗಿರ್ತದೆ ಅಂತಂದ್ರೆ ಮಾನಸಿಕ ಎಷ್ಟು ಇಂಪ್ರುಮೆಂಟ್ ಆಗಿರ್ತದೆ ಅಂದ್ರೆ ಅವ್ರಿಗನ್ ಅವ್ರ ಗ್ರಾಮೀಣ ಭಾಗದ ಶಾಲೆಯೊಳಗೆ ಕಲಿತಂಥ ಮಕ್ಕಳನ್ನ ನೀವು ಎಲ್ಲೇ ಕಲ್ ಕಲಿಸಿರಿ ಅವ್ರು ಎಲ್ಲೆಲ್ಲೋ ಅವರು ನ ಎಡ್ಜೆಸ್ಟ್ ಆಗ್ಬಿಡ್ತಾರ ಆದ್ರೆ ಅದನ್ನು ನಗರ ಭಾಗದೊಳ್ ನಗರ ಭಾಗದೊಳಗೆ ನಗರ ಭಾಗದ ಅಂದ್ರೆ ಖಾಸಗಿ ಶಾಲೆಯೊಳಗೆ ಕಲಿತಂಥ ಮಕ್ಕಳು ಎಲ್ಲ ಕಡೆ ಹೋಗಿ ಎಲ್ಲ ಕಡೆಯೂ ಎಡ್ಜೆಸ್ಟ್ ಆಗ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ ಹಂಗೆ ಹಂಗೆ ಕೆಲ ಮಕ್ಕಳನ್ನ ನಾವು ಹೆಂಗೆ ಬೆಳಸ್ಬೇಕಾಗ್ತದೆ ಅಂತಂದ್ರೆ ಈ ಖಾಸಗಿ ಶಾಲೆಯೊಳಗೆ ಬರೀ ಶಿಸ್ತು ಹೇಳಿಕೊಡ್ತಾರ ಶಿಸ್ತು ಎಲ್ಲ ಕಡೆ ಉಪಯೋಗ ಆಗ್ತದೆ ಬರೀ ಟೈಮ್ ಸೆನ್ಸು ಹಂಗೆ ಹಿಂಗೆ ಅದನ್ನು ಹೇಳ್ಕೊಡ್ತಾರ ಆದ್ರೆ ಅದೇ ಗ್ರಾಮೀಣ ಭಾಗದ ಜನರ ಜನ್ರಿಗೆ ಏನಾಗ್ತದೆ ನಾವು ಹೆಂಗೆ ತಿನ್ನಬೇಕು ನಾವು ಏನನ್ನು ತಿನ್ನಬೇಕು ಎಲ್ಲನೂ ಹೇಳಿಕೊಡ್ತಾರೆ ಗ್ರಾಮೀಣ ಭಾಗದ ಶಿಕ್ಷಕರಾಗಿ ಯಾಕಂತಂದ್ರೆ ಅವ್ರು ಗ್ರಾಮೀಣ ಭಾಗದೊಳಗೆ ಅಲ್ಲಿ ಏನು ಸಿಗ್ತದೆ ಅದನ್ನು ಉಪಯೋಗ ಈಗ ನಾವು ಕ್ಲಾಸ್ ಆ್ಯಕ್ಟಿವಿಟೀಸ್ ಅಂತ ಕೊಡ್ತಾರ ಎಲ್ಲಿ ಖಾಸಗಿ ಶಾಲೆಯೊಳಗೆ ನಗರ ಪ್ರದೇಶದೊಳಗೆ ಎಲ್ಲ ಖಾಸಗಿ ಪ್ರದೇಶದ ಸ್ಕೂಲೊಳಗೆ ಏನು ಆ್ಯಕ್ಟಿವಿಟೀಸ್ ಕೊಡ್ತಾರಲ್ಲ ಅವು ಹೊರಗಡೆ ಸಿಕ್ಬಿಡ್ತವೆ ಹೀಗಾಗಿ ಕೆಲವು ಆ್ಯಕ್ಟಿವಿಟೀಸನ್ನು ಚಟುವಟಿಕೆಗಳನ್ನು ಏನು ಕೊಡ್ತಾರೆ ಎಲ್ಲ ಪಾಲಕ್ರು ಮಾಡಿ ಕಳಿಸ್ತಾರ ಒಂದು ವಿಶೇಷ ಏನು ಅಂತಂದ್ರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮಾತ್ರ ಆ ಹುಡುಗರು ಈ ಗಾಳಿಪಟ ಮಾಡಲಿಕ್ಕೆ ಚಟುವಟಿಕೆ ಕೊಟ್ಟರು ಅಂತ ಇಟ್ಕೊಳ್ರಿ ಆ ಮಕ್ಳು ಮಾಡ್ಕೊಂಡು ಬರ್ತಾರ ಇದನ್ನು ಪಾಲಕ್ರಿಗೆ ಹೇಳಂಗಿಲ್ಲ ಯಾಕಂದ್ರೆ ಪಾಲಕ್ರಿಗೆ ಗ್ರಾಮೀಣ ಭಾಗದ ಪಾಲಕ್ರು ಏನು ಇರ್ತಾರೆ ಅಂತಂದ್ರೆ ಹೊಲಕ್ಕೆ ದುಡಿಲಿಕ್ಕೆ ಹೋಗಿ ಬಿಟ್ಟಿರ್ತಾರ ಅವರಿಗೆ ಅವರಿಗೇ ಆದಂತಹ ಒಂದು ವೇಳೆ ಸಿಗಂಗಿಲ್ಲ ಹಿಂಗೆ ಇಂಥ ಪರಿಸ್ಥಿತಿ ಒಳಗೆ ನಾವು ಕ್ಲಾ ಶಾಲಾ ಶಿಕ್ಷಕರು ಆಗಿರ್ಬೋದು ಏನೇ ಚಟುವಟಿಕೆಗಳನ್ನು ಕೊಟ್ಟರೂ ಏನಾಗ್ಬಿಡ್ತದೆ ಮ ಮಕ್ಕಳ ಮಾಡ್ಕೊಂಡು ಬರ್ತಾರ ಆದ್ರೆ ಖಾಸಗಿ ಶಾಲೆ ನಗರದ ನಗರ ಪ್ರದೇಶದಲ್ಲಿರುವಂತಹ ಶಾಲೆಗಳ ಒಳಗೆ ಏನಾಗ್ತದೆ ಚಟುವಟಿಕೆಗಳನ್ನು ಯಾರು ಮಾಡ್ತಾರ ಪಾಲಕ್ರು ಮಾಡಿ ಅವರು ಏನು ಮಾಡ್ತಾರೆ ಹೋಗಿ ತಗೊಂಡು ಬಂದು ಇದನ್ನು ನಾನು ಮಾಡ್ಕೊಂಡು ಬಂದೀನಿ ಅನ್ನುವಂಥ ಒಂದು ಆವಾಗಿಂದನೇ ಒಂದು ಡಿಪೆಂಡೆನ್ಸಿಯನ್ನು ಹುಡ್ಗರು ಕಲಿತಾರೆ ಅಂದ್ರೆ ಮಕ್ಕಳಿಗೆ ನೀವು ಯಾವುದೇ ಚಟುವಟಿಕೆ ಕೊಡಿರಿ ನೀವು ಏನೇ ಮಾಡಿರಿ ಅಂದ್ರೆ ಬೇರೆ ವೊ ಬೇರೆಯವರ ಮೇಲೆ ನಾವು ಡಿಪೆಂಡ್ ಆಗಿರ್ ಆಗೀವಿ ಅನ್ನೋದನ್ನ ನಗರ ಪ್ರದೇಶದೊಳಗೆ ಇರುವಂತಹ ವ ಶಾಲೆಗಳು ಹೇಳ್ಕೊಟ್ರೆ ಗ್ರಾಮೀಣ ಪ್ರದೇಶದೊಳಗೆ ಟೀಚರ್ಸ್ಗಳು ಎಷ್ಟು ವಿದ್ಯಾವ ಎಷ್ಟು ತಿಳ್ಕೊಂಡವ್ರಿರ್ತಾರೆ ಅಂತಂದ್ರೆ ಅವ್ರು ಎಲ್ಲ ಥರದ ಎಕ್ಸಾಮ್ಸನ್ನು ಪಾಸ್ ಮಾಡಿ ಬಂದಿರ್ತಾರೆ ಅಷ್ಟು ಶಾಣೆ ಇರ್ತಾರೆ ಹೀಗಾಗಿ ಅವರಿಗೆ ಯಾವ ರೀತಿಯಾದಂಥ ಆಮೇಲೆ ಇನ್ನೊಂದು ಪ್ರಮುಖವಾದಂಥ ವಿಷಯ ಅಂತಂದ್ರೆ ಗ್ರಾಮೀಣಮದ ಪ್ರದೇ ಪ್ರ ಗ್ರಾಮೀಣ ಭಾಗದ ಶಾಲೆಯೊಳಗ ಟೀಚರ್ಸ್ ಏನು ಇರ್ತಾರಲ್ಲ ಆ ಶಿಕ್ಷಕರಿಗೆ ಎಲ್ಲಿ ಯಾವ ರೀತಿ ಅಂದ್ರೆ ನಡ್ಕೊಂಡು ಬಂದು ಅವರು ಪಾಠ ಮಾಡ್ತಿರ್ತಾರೆ ಅವರಿಗೆ ಯಾವ ರೀತಿಯಾದಂಥ ಕಷ್ಟ ಇರ್ತವೆ ಆಮೇಲೆ ಪಾಲಕರಿಗೆ ಯಾವುದೇ ಯಾವ ರೀತಿ ತೊಂದರೆ ಆಗ್ತದೆ ಯಾಕಂದ್ರೆ ಅಲ್ಲಿ ಸಿಗುವಂತಹ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ಮಾತ್ರ ನಾವು ಏನು ಮಾಡಬೇಕು ಚಟುವಟಿಕೆಗಳನ್ನು ಮಾಡಬೇಕು ಅಂತಹದ್ದನ್ನು ನಾವು ಗ್ರಾಮೀಣ ಭಾಗದ ಶಿಕ್ಷಕರು ಹೇಳಿಕೊಟ್ಟರೆ ಕೆಲವ್ರು ಈಗ ಏನಾಗ್ತದೆ ಉದಾಹರಣೆಗೆ ಯಾವುದೋ ಒಂದು ನನ್ನ ನಾನು ಹೇಳ್ದಂಗೆ ಗಾಳಿಪಟ ಮಾಡಬೇಕು ಅಂತಂದ್ರೆ ನಮ್ಮನ್ನು ನಗರ ಪ್ರದೇಶದೊಳಗೆ ರೆಡಿಮೇಡ್ ಗಾಳಿಪಟ ಸಿಕ್ಬಿಡ್ತವೆ ಅವನ್ನ ತಗೊಂಡು ಬಂದು ಏನು ಮಾಡ್ತಾರೆ ಇದನ್ನು ಚಟುವಟಿಕೆ ಅಂತ ಕೊಟ್ಟುಬಿಡ್ತಾರೆ ಆದ್ರೆ ಗ್ರಾಮೀಣ ಪ್ರದೇಶದ ಮಕ್ಕಳು ಅವರು ತಾವೇ ಮನಿಯೊಳಗೆ ಕುತ್ಕೊಂಡು ಕಸ ಗುಡ್ಸೋ ಕಸಬರ್ಗೆಯಿಂದ ಎರಡು ಕಡ್ಡಿ ತೆಗಿತಾರ ಮನಿಯೊಳಗೆ ಇರುವಂತಹ ನ್ಯೂ ಪಠ್ಯ ಇದು ಏನು ಒಂದು ಪೇಪರ್ ತಗೊಂಡು ಆ ಪೇಪರೊಳಗೆ ಅದನ್ನು ಅದರಿಂದ ಪಟ ಮಾಡ್ಕೊಂಡು ಬರ್ತಾರ ಇದನ್ನು ಕಸದಿಂದ ರಸ ಅನ್ನುವಂತಹ ಭಾಗ ಒಂದು ಅಂಶವನ್ನು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ತದೆ ಆಮೇಲೆ ಇನ್ನೊಂದು ಅಂದ್ರೆ ಖಾಸಗಿ ನಗರ ಭಾಗದ ಒಂದು ಶಾಲೆಗಳ ಒಳಗೆ ಏನಾಗ್ತದೆ ಒಂದು ಆಟಕ್ಕೆ ಇಂಪಾರ್ಟೆನ್ಸೇ ಕೊಡಂಗಿಲ್ಲ ಮಹತ್ವವನ್ನು ಆಟಕ್ಕೆ ಕೊಡುವುದೇ ಇಲ್ಲ ಅವ್ರು ಯಾವ್ದಕ್ಕೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತಾರೆ ಅಂತಂದ್ರೆ ಬರೀ ಅಭ್ಯಾಸ ಅಭ್ಯಾಸ ಪಠ್ಯಕ್ರಮ ಅಭ್ಯಾಸ ಪಠ್ಯಕ್ರಮ ಅಭ್ಯಾಸ ಗ್ರಾಮೀಣ ಭಾಗದ ಜನರ ಮಕ್ಕಳು ಹುಡ್ಗರು ಹೆಂಗೆ ಇರ್ತವೆ ಅಂತಂದ್ರೆ ಕಬಡ್ಡಿ ಅಂದ್ರೆ ಕಬಡ್ಡಿ ನನಗೆ ಅದ್ರ ಬಗ್ಗೆ ಗೊತ್ತಿರಲಿ ಬಿಡಲಿ ಆಟಕ್ಕೆ ಸೈ ಹಾ ನಾ ಬರ್ತೀನಿ ಆಟಕ್ಕೆ ಅನ್ನುವಂತಹ ಒಂದು ಮೆಂಟಾಲಿಟಿ ಕಬಡ್ಡಿಯೂ ಸೈ ಈಗೇನು ಕ ಕ್ಸ ಶಾಲೆ ಒಳಗೆ ಯಾವುದೇ ರೀತಿಯಾದಂತಹ ಡಾನ್ಸ್ ಇಡ್ತೀವಿ ಹಾ ನಾನು ಅದಕ್ಕೂ ಸರಿ ಎಲ್ಲ ರೀತಿಯ ಒಂದು ಚಟುವಟಿಕೆಗಳಿಗೆ ನಾವು ತಯಾರು ಆಗಿರ್ತೀವಿ ಹ್ಞೂ ಮಕ್ಕಳಿಗೆ ಆಮೇಲೆ ಈಗ ನಗ ನಗರ ಮ ಪ್ರದೇಶದೊಳಗೆ ಇರುವಂಥ ಮ ಮಕ್ಳ ಪೇರೆಂಟ್ಗಳು ಎಲ್ಲ ಹೊರಗೆ ನೌಕ್ರಿಗೆ ಹೋಗಿರ್ತಾರಲ್ಲ ಸಡನ್ ಆಗಿ ಅಂದ್ರೆ ಅಚಾನಕ್ ಆಗಿ ಯಾರಾರೂ ಬಂದುಬಿಟ್ರೆ ಅವರು ಹೌಹಾರ್ದಂಗೆ ಮಾಡ್ತಾರ ಅಂದ್ರೆ ಅಯ್ಯೋ ಮನಿಗೆ ಗೆಸ್ಟ್ ಬಂದ್ಬಿಟ್ರಲ್ಲಪ್ಪ ಏನು ಮಾಡಬೇಕು ಹಂಗೆ ಮಾಡಬೇಕು ಆದ್ರೆ ಅದೇ ನಗರ ಮ ಗ್ರಾಮೀಣ ಭಾಗದ ಒಳಗೆ ಆ ಟೀಚರ್ಸ್ಗಳೇ ಹೇಳ್ಕೊಡ್ತಾರ ನಿಮ್ಮ ಮನಿಗೆ ಹಿಂಗೆ ಬಾ ಹೀಗೆಲ್ಲ ಬಂದರೆ ಹಿಂಗೆ ಮಾಡಬೇಕು ಅನ್ನೋದನ್ನ ಸ್ಕೂಲ್ ಒಳಗೆ ಹೇಳ್ಕೊಡ್ತಾರ ಶಾಲಿಯೊಳಗೆ ಹೇಳ್ಕೊಡ್ತಾರ ಅಂತಾರ ಅಂತ ಅಂದ್ರೆ ಶಾಲೆಗಳ ನಡು ಶಾಲೆ ಈಗ ಆಮೇಲೆ ಇನ್ನೊಂದು ಅಂತಂದ್ರೆ ಶಾಲೆ ಈಗ ಗ್ರಾಮೀಣ ಭಾಗಕ್ಕೆ ನಾವು ಶಾಲೆಗೆ ಹೋಗ್ಬೇಕು ಅಂತಂದ್ರೆ ಸ್ಕೂಲ್ ವ್ಯಾನ್ ಬರ್ತದೆ ಕರೆಕ್ಟಾಗಿ ರೆಡಿಯಾಗಿ ನಾವೆಲ್ಲ ಹೋಗ್ಬೇಕಾಗ್ತದೆ ಆದ್ರೆ ಗ್ರಾಮೀಣ ಭಾಗದ ಮಕ್ಳು ಎಷ್ಟು ತಮ್ಮಷ್ಟಕ್ಕೆ ತಾವೇ ಎಲ್ಲ ಕೆಲಸ ಮಾಡಿಕೊಳ್ಳುವಂತಹ ಪ್ರಬುದ್ಧತೆ ಅವ್ರಲ್ಲಿ ಇರ್ತದೆ ಅಂತಂದ್ರೆ ಅವ್ರ ಅಪ್ಪ ಅವ್ವ ಹೊಲ ಹೊಲಕ್ಕೆ ಕೆಲ್ಸಕ್ಕೆ ಹೋಗಿರ್ತಾರ ಅಲ್ಲ ತಾವೇ ಶಾಲಿಗೆ ರೆಡಿ ಆಗ್ತಾರ ತಾವೇ ಬುತ್ತಿ ಕಟ್ಕೊತಾರೆ ಹೀಗೆಲ್ಲ ಆಗಿ ತಾವೇ ತಯಾರಾಗಿ ಶಾಲಿಗ್ ಬರ್ತಾರ ಶಾಲಿ ಒಳಗೆ ಟೀಚರ್ಸ್ಗಳೆಲ್ಲ ಏನು ಹೇಳ್ಕೊಡ್ತಾರ ಕಲಿತಾರ ಆದ್ರೆ ಅದೇ ನಗರ ಪ್ರದೇಶ್ದೊಳಗೆ ಅವ್ರ ಅಮ್ಮ ಹೋಗುವ ಹೊತ್ನ್ಯಾಗ ಅದ್ರದ್ದು ಡಬ್ಬಿ ಕಟ್ಟಿಡೋದು ಏನು ಆಮೇಲೆ ಅವ್ರ ಬ್ಯಾಗ್ ಪ್ಯಾಕ್ ಮಾಡೋದೇನು ಎಲ್ಲ ಮಾಡಿ ರೆಡಿ ಇತ್ತು ಮೇಲೆ ಅವರ ಮಕ್ಳನ್ನು ಎಬ್ಸೋದು ಏನು ಅವ್ರನ್ನು ರೆಡಿ ಮಾಡೋದು ಏನು ಗ್ರಾಮೀಣ ಭಾಗದ ಜನರಲ್ಲಿ ಅವ್ರಿಗೆ ಅವ್ರಿಗೇ ಅವರದೇ ಆದಂತಹ ಒಂದು ಟೈಮೇ ಇರಂಗಿಲ್ಲ ಅಂಥ ಟೈಮ್ ಒಳಗೆ ಮಕ್ಕಳು ತಾವೇ ರೆಡಿ ಆಗ್ತಾರ ಆದ್ರೆ ಶಾಲೆ ಒಳಗೆ ಗ್ರಾಮೀಣ ಭಾಗದ ಮಕ್ಳು ಕುಸ್ತಿ ಅಂತ ಕಲಿತಾರ ಕಬಡ್ಡಿ ಖೋ ಖೋ ವಾಲಿಬಾಲ್ ಅದು ಎಲ್ಲವನ್ನು ಆಟ ಆಡುವಂಥ ಇದ್ರುನ್ನ ಗ್ರಾಮೀಣ ಭಾಗದ ಸ್ಕೂಲ್ ಒಳಗೆ ನಾವು ಕಾಣ್ತೀವಿ ಆದ್ರೆ ಅದೇ ನಾವು ನಗರ ಪ್ರದೇಶದೊಳಗೆ ಚೆಸ್ಸು ಕೇರಮ್ಮು ಎಲ್ಲ ಇಂಡೋರ್ ಗೇಮ್ಸ್ ಅಂದ್ರೆ ಒಳಾಂಗಣ ಕ್ರೀಡಾಂಗ್ ಕ್ರೀಡೆಗಳಿಗೆ ಮಾತ್ರ ಆದ್ಯತೆಯನ್ನು ನಗರ ಪ್ರದೇಶದೊಳಗೆ ಸ್ಕೂಲೊಳಗೆ ಕೊಡ್ತಾರ ಆದ್ರೆ ಆದ್ರೆ ಗ್ರಾಮೀಣ ಭಾಗದ ಮಕ್ಳು ಹೆಂಗಿರ್ತಾರೆ ಅಂತಂದ್ರೆ ಕಬಡ್ಡಿ ಅಂದ್ರೆ ಕಬಡ್ಡಿ ಆಡಲಿಕ್ಕೂ ತಯಾರು ಇರ್ತಾರ ಖೋಖೋ ಅಂದ್ರೆ ಖೋಖೋ ರೆಡಿ ಈಗ ನೀವು ಇನ್ನೊಂದು ಕಡೆ ಹೋಗಿ ನೀವು ಆ ಮಕ್ಳ ಜೊತೆ ಎಡ್ಜ್ ಹೊಂದಾಣ್ಕೊಂಡು ಹೋಗಿರಿ ಅಂತ ಎಲ್ಲಾರ ಕೂಡಿ ಹಾಕಿದ್ರ ನಗರ ಪ್ರದೇಶದೊಳಗೆ ಇರೋಂಥ ಖಾಸಗಿ ಶಾಲೆಯೊಳಗೆ ಕಲಿತಂತಹ ಮಕ್ಕಳು ಎಲ್ಲ ಕಡೆ ಎಡ್ಜೆಸ್ಟ್ ಆಗಂಗಿಲ್ಲ ಅವ್ರು ಏನು ಮಾಡ್ತಾರ ಇನ್ನೊಬ್ರ ಮೇಲೆ ಡಿಪೆಂಡೆನ್ಸಿ ಅವ್ರು ಇನ್ನೊಬ್ರ ಮೇಲೆ ಅವಲಂಬನೆ ಆಗೋದನ್ನ ನಗರ ಪ್ರದೇಶದ ಜನರು ಹುಡ್ಗರ್ಗೆ ಕಲ್ಸ್ಕೊಟ್ಟಿರ್ತಾರ ಆದ್ರೆ ಅದೇ ನಮ್ಮ ಗ್ರಾಮೀಣ ಭಾಗದ ಮಕ್ಳು ಹೆಂಗೆ ಇರ್ತಾರೆ ಅಂದ್ರೆ ನನ್ನಷ್ಟಕ್ಕ ನಾನು ಎಲ್ಲ ಮಾಡಿಕೊಳ್ಳುವಂತಹ ನಮ್ಮ ಶಕ್ತಿ ಅವ್ರಲ್ಲಿ ಇರ್ತದೆ ಥ್ಯಾಂಕ್ ಯು